ನಿಮ್ಮ ಪ್ರದೇಶದಲ್ಲಿ ಕೆಲವು ಬುಡಕಟ್ಟು ಕಲೆಗಳು ಯಾವುವು ಜನರು ಅದನ್ನು ಹೇಗೆ ಸಂರಕ್ಷಿಸುತ್ತಾರೆ ನಮ್ಮ ಪ್ರದೇಶದ ಕೆಲವು ಬುಡಕಟ್ಟು ಕಲೆಗಳು ಕಮ್ಮಾರಿಕೆ ಶಿಲ್ಪಕಲೆ ಕುಂಬಾರಿಕೆ ಹೀಗೆ ಹಲವಾರು ಇವೆ ಅದನ್ನು ನಾವು ತಲೆತಲಾಂತರದಿಂದ ಮಾಡಿಕೊಂಡು ಬಂದಿರುವುದರಿಂದ ಹಾಗೇ ಅವರವರ ಪೀಳಿಗೆಯ ಮೂಲಕ ಅನುಸರಿಸುತ್ತಾ ಮುಂದುವರಿಸುತ್ತಾ ಹೋಗುವುದರ ಮೂಲಕ ಸಂರಕ್ಷಿಸುತ್ತಾ ಬಂದಿರುವ ಪದ್ಧತಿ ಇದೆ